ಇದು ಮಾಲಾ ಇದು ಮಾಲ್ ಅಲ್ವಾ ನನಗೆ ಬಟ್ಟೆ ಬೇಕಾಗಿತ್ತು ನನಗೆ ಜೀನ್ಸ್ ಕೂಡ ಬೇಕಾಗಿತ್ತು ಜೀನ್ಸ್ ಶರ್ಟ್ ಬೇಕಾಗಿತ್ತು ಹಾಂ ತರ್ಟಿ ಟೂ ತರ್ಟಿ ಫೋರ್ ಈ ಥರ ಜೀನ್ಸ್ ಬೇಕಾಗಿತ್ತು ಕಲರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಸ್ಕೈ ಬ್ಲೂ ಸ್ಕೈ ಬ್ಲೂ

ನನಗೆ ಸ್ಕೈ ಬ್ಲೂ ನೆಕ್ಸ್ಟ್ ಬ್ಲ್ಯಾಕ್ ಬೇಕಾಗಿತ್ತು

ಶರ್ಟ್ ಕೂಡ ಬೇಕಾಗಿತ್ತು ಶರ್ಟ್ ಅದು ಎಕ್ಸ್ ಎಲ್ ಎಕ್ಸ್ ಎಲ್

ಮತ್ತೆ ಯಾವ ಯಾವ ಥರ ನಿಮ್ಮ ಕಡೆ ಬಟ್ಟೆ ಇದಾವೆ ಹಾಂ ಮತ್ತೆ ಅದಕ್ಕೆ ಪ್ರೈಸ್ ಎಷ್ಟು ಹಾಂ ಹಾಂ ಸ್ವಲ್ಪ ನೋಡಿಯೇ ಕಳಿಸಿ ನಾವು ನಿಮಗೆ ಪೇ ಮಾಡ್ತಿವಿ ಅಮೌಂಟನ್ನ

ನನಗೆ ಎರಡು ಜೀನ್ಸು ನೆಕ್ಸ್ಟು ಎರಡು ಶರ್ಟ್ ಕೂಡ ಕಳಿಸಿ ನಿಮಗೆ ಹಾಂ ಕಳಿಸ್ತೀನಿ ಹಾಂ ಫೋನ್ಪೇನೇ ಮಾಡ್ತೀವಿ ಯಾವಾಗ ಬರತ್ತೆ ರೀ ನಾಳೆ ಸಾಯಂಕಾಲ ಬರುತ್ತಾ ಹಾಂ ಸರಿ ಬರಬೇಕಾದರೆ ಒಂದು ಮೆಸೇಜ್ ಹಾಕಿ ನಮಗೆ ಮತ್ತೆ